ನಾನು ಆನ್ಲೈನ್ದಾಗ ಚಪ್ಪಲಿ ತಗೊಂಡಿದ್ದ ಹಬ್ಬಕ್ಕಂತ ಆ ಚಪ್ಪಲಿ ಹಾಕ್ಕೊಂಡ್ ಚರ್ಚಿಗೆ ಹೋದೆ ಅತ್ತ ಬೇರೆ ಕಡೆಯೆಲ್ಲ ಸುತ್ತಾಡ್ದೆ ಆದ್ರೆ ಚಪ್ಪಲಿ ಭಾರಿ ಪಸಂದಂದ್ರು ಎಲ್ಲರಿಗೆ ಆದ್ರೆ ಒಂದು ಮೂರ್ನಾಲ್ಕು ದಿನ ಆದ್ಮೇಲೆ ಅದರ್ದು ಚಪ್ಪಲಿ ಕಿತ್ತು ಹೋಯ್ತು ಅದು ಬೇಕಾರಾಗೋಯ್ತು ಅಲ್ಲ ಆನ್ಲೈನ್ದಾಗ ದುನಿಯಾದ ಚಪ್ಪಲಿ ಚಂದ ಇರ್ತವಂತ್ಹೇಳಿ ಏಸೋ ಹೇ ಮಂದಿ ಹೇಳದ್ರು ನಾವು ತರಿಸಿದೆವು ನೋಡ್ದ್ರೇನೋ ಅದು ಒಂದು ವಾರದಾಗೆ ಕಡಿದೇಹೋಯ್ತು